ಅಂದರೆ ತೂಕ ಹೆಚ್ಚಿಸಲು ಅಂತ ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಆವಾಗ ಎಲ್ಲ ಹೊಲ್ದಲ್ಲಿ ಬಿತ್ತಿ ನಂತರ ಆಹಾರ ಧಾನ್ಯಗಳನ್ನೆಲ್ಲ ಬಿತ್ತಿ ಅಲ್ಲಿ ಅಲ್ಲಿ ಸಿಗುವಂಥ ಧಾನ್ಯ ಹಣ್ಣುಗಳಾಗ್ಲಿ ಅವನ್ನೆಲ್ಲ ತಂದು ಮನೆಯಲ್ಲಿ ಸ್ ಇಟ್ಟುಕೊಂಡು ಅಂದರೆ ಆರೋಗ್ಯವಾಗಿ ಇರ್ತಿದ್ರು ತಿಂತಿದ್ದರು ಚೆನ್ನಾಗಿದ್ರು ದಪ್ಪಕ್ಕೆ ತೂಕ ಹೆಚ್ಚಿಸ್ಕೊಳ್ತಿದ್ರು ತೂಕ ಹೆಚ್ಚಿಸ್ಕೊಳ್ತಿದ್ರು ತುಂಬ ಹೆಚ್ಚಿಸ್ಕೊಳ್ತಲೂ ಇರಲಿಲ್ಲ ಅವ್ರಿಗೆ ಅಂದರೆ ಆರೋಗ್ಯವಾಗಿ ಎಷ್ಟಿರಬೇಕೋ ಹಾಗೆ ಇರ್ತಿದ್ರು ಚೆನ್ನಾಗಿರ್ತಿದ್ರು ಊಟ ತಿಂಡಿಯೆಲ್ಲ ಚೆನ್ನಾಗಿ ಮಾಡ್ತಿದ್ದರು ಈವಾಗ ಹಂಗಿಲ್ಲ ಅಂತ ಅಂದ್ರೆ ಹೊರ್ಗಿನ ಫುಡ್ಡೆಲ್ಲ ತಿಂದು ದಪ್ಪ ಆಗ್ತಾರೆ ಅಂದರೆ ಕೊಲೆಸ್ಟ್ರಾಲ್ ಬೇಡದ್ದೆಲ್ಲ ಒಟ್ಟು ಹೊಟ್ಟೆ ಒಳಗಡೆ ಇದ್ದು ತುಂಬ ಹೊಟ್ಟೆ ಬರ್ಸ್ಕೊಳ್ತಾರೆ ತುಂಬ ಹೆವಿ ದಪ್ಪ ಆಗ್ತಾರೆ ಬೇರೆ ಫುಡ್ಡಿಂದ ಏನೇನೋ ಎಫೆಕ್ಟ್ ಆಗ್ತದೆ ಆರೋಗ್ಯ ಹಾಳಾಗ್ತಾಯಿದೆ ಅಂದರೆ ಆಗಿನ ಕಾಲ್ದಲ್ಲಿ ಹಂಗಿರ್ಲಿಲ್ಲ ಅಂದರೆ ಮನೆಯಲ್ಲೇ ಮಾಡಿ ಮನೆಯಲ್ಲೇ ತಯಾರಿಸ್ಕೊಳ್ತಾಯಿದ್ರು ಏನೇ ಆದ್ರೂ ಏನೇ ಆದ್ರೂ ರಾಗಿಯೆಲ್ಲ ಹೊಲದಲ್ಲೇ ಬಿತ್ಕೊಳ್ತಿದ್ರು ಭತ್ತಯೆಲ್ಲ ಹೊಲದಲ್ಲೇ ಬಿತ್ಕೊಳ್ತಾಯಿದ್ರು ಅದಾದ್ಮೇಲೆ ಹಿಟ್ಟು ಜೋಳ ಎಲ್ಲ ಹೊಲದಲ್ಲೇ ಬಿತ್ಕೊಳ್ತಾಯಿದ್ರು ಆಮೇಲೆ ಹಣ್ಣುಗಳು ತರಕಾರಿಗಳು ಎಲ್ಲ ಹೊಲದಲ್ಲೇ ಹಾಕ್ಕೊಂಡು ತುಂಬ ಪ್ಯೂರಾಗಿ ಚೆನ್ನಾಗಿ ಕಾಪಾಡ್ಕೊಂಡು ಎಲ್ಲ ಇದ್ಮಾಡ್ತಿದ್ರು ಆದರೆ ಈವಾಗ ಹಂಗಲ್ಲ ಹಣ್ಣುಗಳಾಗ್ಲಿ ತರಕಾರಿಯಾಗಲಿ ಎಲ್ಲದಕ್ಕೂ ಕೆಮಿಕಲ್ಲೆಲ್ಲ ಮಿಕ್ಸ್ ಮಾಡ್ತಾಯಿದ್ದಾರೆ ಅದರಿಂದ ತುಂಬ ಬೇಕಾಬಿಟ್ಟಿಯಾಗಿ ತುಂಬ ಹೆವಿ ತೂಕ ಜಾಸ್ತಿ ಆಗ್ತಾರೆ ಬೇಡ್ದೆದ್ದ ಬೇಡದಿದ್ದಕ್ಕೆಲ್ಲ ದಪ್ಪ ಆಗ್ತಾರೆ ವೀಕಾಗ್ತಾರೆ ಏನೇನೋ ಆಗ್ತಾಯಿದ್ದಾರೆ ಆದರೆ ಆವಾಗ ಆ ಥರ ಇರಲಿಲ್ಲ ಎಲ್ಲರೂ ಆರವಾಗಿ ಆರೋಗ್ಯವಾಗಿ ತುಂಬ ಚೆನ್ನಾಗಿರ್ತಿದ್ರು ತೂಕ ಹೆಚ್ಚಿಸ್ಕೊಳ್ತಾಯಿದ್ರು ತುಂಬ ಚೆನ್ನಾಗಿರ್ತಿದ್ದವು ಆಹಾರ ಆಗಿನ ಆಹಾರವೆಲ್ಲ ತಿಂದು ಅಂದರೆ ಆಗಿನ ಆಹಾರದಲ್ಲಿ ಏನು ಅಷ್ಟೊಂದು ಕೆಮಿಕಲ್ಲಿರ್ತಿರಲಿಲ್ಲ ಏನಿಲ್ಲ ಹಸು ಹಸು ಅಥವಾ ದನದಿಂದ ಆ ಆಗೋ ಗೊಬ್ಬರದಿಂದ ಮಾಡ್ತಾಯಿದ್ರು ಏನು ತರಕಾರಿ ಇದನ್ನೆಲ್ಲ ಬಿತ್ಕೊಂಡು ಧಾನ್ಯ ದವಸ ಎಲ್ಲನೂ ಬಿತ್ಕೊಂಡು ಚೆನ್ನಾಗಿ ಎಲ್ಲ ಮಾಡ್ಕೊಳ್ತಾಯಿದ್ರು ಆವಾಗೆಲ್ಲ ಚೆನ್ನಾಗೇ ಇರ್ತಿದ್ರು ಆಹಾರವೆಲ್ಲ ತೂಕವೆಲ್ಲ ಚನ್ನಾಗೆ ಹೆಚ್ಚಿಸಿ ಹೆಚ್ಕೊತಾಯೆ ಹೆಚ್ಚಿಸ್ತಾಯಿದ್ರು ಅಂತ ಅಂದ್ರೆ ಆವಾಗ ಅವರ ಬಾಡಿಗೆ ತಕ್ಕಂತೆ ದಪ್ಪನೆ ಸಣ್ಣನೆ ಆ ಥರ ನೋಡಿಕೊಂಡು ಆಹಾರ ಅಂತ ಅಂದ್ರೆ ಅವರ ದೇಹಕ್ಕೆ ತಕ್ಕಂತೆ ಆಹಾರ ತಯಾ ತಿಂದ್ಕೊಂಡು ಅವರ ದೇಹನ ಚೆನ್ನಾಗಿ ಮೇಯ್ನ್ಟೇನ್ ಮಾಡಿಕೊಂಡು ಚೆನ್ನಾಗಿರ್ತಿದ್ರು ಆವಾಗ ಆದರೆ ಈವಾಗ ಆ ಥರ ಇಲ್ಲ ಇವಾಗೇನಾದ್ರೂ ತೂಕ ಹೆಚ್ಚಿಸ್ಕೊಳ್ಬೇಕು ಯ ಕಮ್ಮಿ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಎಕ್ಸರ್ಸೈಸ್ ಮಾಡಬೇಕು ಅದು ಇದು ಎಲ್ಲ ಫುಡ್ಡೆಲ್ಲ ಬೇರೆ ತಿನ್ನಬೇಕು ಇಂಜೆಕ್ಷನ್ ತೊಗೊಳ್ತಾರೆ ಟ್ಯಾಬ್ಲೆಟ್ ತೊಗೊಳ್ತಾರೆ ಎಲ್ಲ ಮಾಡ್ತಾಯಿದ್ದಾರೆ ಆದರೆ ಆಗಿನ ಕಾಲ್ದಲ್ಲಿ ಆ ಥರ ಇರಲಿಲ್ಲ ಅಂದರೆ ಅಂದರೆ ಆವಾಗ ಅವ್ರು ಮಾಡೋ ಆಹಾರ ಆಗಲಿ ತಿಂಡಿಯಾಗಲಿ ಏನು ಅಂದರೆ ಅವ್ರು ಮಾಡ್ತಿದ್ದ ಬಿತ್ನೆ ಬಿತ್ನೆಗಳೆಲ್ಲ ಬಿತ್ನೆಗಳಲ್ಲಿ ಆಹಾರನ ತಯಾರಿಸ್ಕೊಂಡು ಚೆನ್ನಾಗಿ ಊಟ ತಿಂಡಿಯೆಲ್ಲ ಮಾಡಿಕೊಂಡು ಚೆನ್ನಾಗಿರ್ತಿದ್ರು ಆಹಾರವೂ ತುಂಬ ಚೆನ್ನಾಗಿರ್ತಿತ್ತು ಅವ್ರು ಆಗ ಆರೋಗ್ಯವೂ ಚೆನ್ನಾಗಿರ್ತಿತ್ತು ಅವ್ರು ತೂಕವೂ ಚೆನ್ನಾಗಿರ್ತಿತ್ತು ಹಳ್ಳಿಯಲ್ಲಿ ಈ ಥರ ಅಂದರೆ ಜನಪ್ ಹಳ್ಳಿಯಲ್ಲಿ ಜನಪ್ರಿಯವಾಗುವುದು ಮನೆಮದ್ದು ಏನೆಂದ್ರೆ ಈವಾಗ ಹಳ್ಳಿಯಲ್ಲಿ ರಾಗಿಮುದ್ದೆ ಅದಂತೂ ದೇಹಕ್ಕೆ ಫುಲ್ಲು ಸ್ಟ್ರೆಂಥ್ ಇದ್ದಂತೆ ರಾಗಿಮುದ್ದೆ ಮತ್ತು ನಾಟಿಕೋಳಿ ಗೊತ್ತಿರೋ ವಿಷಯ ನಾಟಿಕೋಳಿ ಇದೆಲ್ಲ ತಿಂತಿದ್ದರು ಚೆನ್ನಾಗಿರ್ತಿದ್ದರು ಮನೆಯಲ್ಲೇ ಮನೆಯಲ್ಲೇ ಹಣ್ಣು ಆವಾಗ ಅಂತ ಅಂದ್ರೆ ಆಗಿನ ಕಾಲದಲ್ಲಿ ಮನೆ ಮನೆ ಇತ್ತು ಮನೆ ಹಿಂದ್ಗಡೆ ಇಲ್ಲ ಮನೆ ಪಕ್ಕದಲ್ಲಿ ಎಲ್ಲಾದ್ರೂ ಸ್ವಲ್ಪ ಜಾಗ ಇದ್ದರೆ ಅವ್ರೇನು ಮಾಡ್ತಾಯಿದ್ದರು ಗಿಡ ಏನು ಹಣಗಳ್ನ ಬಿತ್ಕೊಳ್ತಾಯಿದ್ರು ತರಕಾರಿಗಳ್ನೆಲ್ಲ ಬಿತ್ಕೊಳ್ತಾಯಿದ್ರು ಅದಕ್ಕೆ ಯಾವುದೇ ಅದು ಕೆಮಿಕಲ್ ಹಾಕ್ತಿರಲಿಲ್ಲ ಏನು ಬೇರೆಯೆಲ್ಲ ಏನೂ ಮಿಕ್ಸ್ ಮಾಡ್ತಿರಲಿಲ್ಲ ಹಸು ಗೊಬ್ಬರ ಹಾಕ್ತಿದ್ರು ಚೆನ್ನಾಗಿ ಪ್ಯೂರಾಗಿರೋ ನೀರು ಹಾಕ್ತಾಯಿದ್ದರು ಅಲ್ಲಿಂದ ಸಿಗುವ ಹಣ್ಣು ತರಕಾರಿನ್ನೆಲ್ಲ ತಗೋ ತಗೊಂಡು ಮನೆಯಲ್ಲೇ ಅಡುಗೆಯೆಲ್ಲ ತಯಾರಿಸಿಕೊಂಡು ಹಣ್ಣೆಲ್ಲ ತಿಂದ್ಕೊಂಡು ಆಟಾಡಿಕೊಂಡು ಆರೋವಾಗಿ ಚೆನ್ನಾಗಿ ತೂಕ ಹೆಚ್ಚಿಸ್ಕೊಂಡು ಚೆನಾಗಿರ್ತಿದ್ರು ಆದರೆ ಈಗ ಹಂಗಿಲ್ಲ ಕೆಮಿಕಲ್ಲೆಲ್ಲ ಹಾಕಿ ಹಣ್ಣು ತರಕಾರಿಯೆಲ್ಲ ಹೆಚ್ಚು ಏನು ಅದು ಮಾಡ್ತಾಯಿದ್ದಾರೆ ಅದಿರಲಿ ಅದಾದ್ಮೇಲೆ ದವಸ ಧಾನ್ಯಗಳಿಗೂ ಕೂಡ ಪ್ಲ್ಯಾಸ್ಟಿಕ್ ರೀತಿ ಬಳಸ್ತಾಯಿದ್ದಾರೆ ಆದರೆ ಆಗಿನ ಕಾಲದಲ್ಲಿ ಆ ಥರ ಇರಲಿಲ್ಲ ಅವರ ಅವರ ಸ್ವಂತ ದುಡಿಮೆಯಲ್ಲೇ ಮಾಡಿಕೊಂಡು ಬಿತ್ಕೊಂಡು ಶ್ರಮ ಪಟ್ಕೊಂಡು ಎಲ್ಲ ಮಾಡಿ ತಮ್ಮ ಶ್ರಮದಿಂದಲೇ ಎಲ್ಲನೂ ಮಾಡಿಕೊಂಡು ಮಾಡ್ತಾಯಿದ್ದರು ಆಗಿನ ಮೆಚುರಿಟಿಯೇ ಬೇರೆ ತುಂಬ ಚೆನ್ನಾಗಿರ್ತಿತ್ತು ತೂಕ ಹೆಚ್ಚಿಸ್ಕೊಂಡು ಆರೋಗ್ಯವಾಗಿ ತುಂಬ ಚೆನ್ನಾಗಿರ್ತಿದ್ರು ಈಗ ಆ ಥರ ಇಲ್ಲ ಎಲ್ಲರೂ ಒಂದೊಂದು ಥರ ಇದಾಗ್ತಾಯಿದ್ದಾರೆ ಅಲ್ಲಿ ಇಲ್ಲಿ ಈ ಥರಯೆಲ್ಲ ಮನೆಮದ್ದು ಮಾಡಿಕೊಂಡು ಮನೆಯಲ್ಲಿಯೇ ಬಿತ್ತಿಕೊಂಡು ಧಾನ್ಯ ದವಸಗಳನ್ನೆಲ್ಲ ಮಾಡಿಕೊಂಡು ಒಳ್ಳೆಯ ಆಹಾರ ಮಾಡಿಕೊಂಡು ತಿಂದ್ಕೊಂಡು ಆರಾಮಾಗಿ ಎಲ್ಲ ಚೆನ್ನಾಗೇ ಇರ್ತಾರೆ ಆದರೆ ಈವಾಗ ಆ ಥರ ಇಲ್ಲವಲ್ಲ ಎಲ್ಲ ಒಂದೊಂದು ಥರ ಅಂದರೆ ಚೇಂಜಾಗ್ತಾಯಿದೆ